ಸಾರೀಸ್ ಅಂದರೆ ಎಲ್ಲಾ ಹುಡ್ಗಿರ್ಗೂ ಭಾಳ ಇಷ್ಟ ಆಗುತ್ತೆ ಕಲರ್ಸು ಇರ್ಬೋದು ಅದ್ರಲ್ಲಿ ಇದು ಇರ್ಬೋದು ಪ್ಯಾಟ್ರನ್ಸ್ ಇರ್ಬೋದು ಎಲ್ಲ ಇಷ್ಟ ಆಗುತ್ತೆ ಆದರೆ ನಾವು ಅನ್ಕೊಂಡಾಂಗೆ ನಾವು ಇಷ್ಟಪಟ್ಟಿದ್ದು ಬೆಲೆ ಜಾಸ್ತಿಯಾಗೂ ಇರ್ಬೋದು ಅದನ್ನ ತೆಗಿಯಕ್ಕೆ ಆಗ್ದೆ ಎಷ್ಟೋ ಜನ ವಾಪಸ್ಸು ಬರ್ಬೋದು ಆದ್ರೆ ನಾನು ಮಿಶೋನಲ್ಲಿ ನೋಡಿದೆ ನನ್ನ ಫ್ರೆಂಡಿಗೆ ಹೇಳ ಸಜೆಶ್ಟ್ ಮಾಡಿದ್ಳು ಮಿಶೋನಲ್ಲಿ ತುಂಬಾ ಚೆನ್ನಾಗಿದೆ ನೀನುಯಾಕೆ ಟ್ರೈ ಮಾಡಬಾರ್ದು ನಾನು ಎಲ್ಲಾ ಆ ಅದರಲ್ಲಿಂದಲೇ ತರಿಸ್ತೀನಿ ಅಂತ ಸರಿ ನಾನು ಒಂದ್ಸಲಿ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದೆ ನಮ್ಮ ನಾನು ಇಷ್ಟಪಟ್ಟಿದ್ದು ಇದು ನಾನು ತೆಗಿಯಕ್ಕೆ ಆಗದೆ ಇರೋವಂಥ ಬೆಲೆ ಮಿಶೋನಲ್ಲಿ ಕಮ್ಮಿಯಾಗೆ ಇತ್ತು ಸೊ ನಾನು ಒಂದು ಸ್ಯಾರಿ ತೆಗೆದಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟವಾದ ಪಿಂಕ್ ಕಲರ್ನಲ್ಲೇ ಬಂದಿದೆ ಈಗಿನ ಒಂದು ಇದಕ್ಕೆ ತದ್ ಅನುಗುಣವಾಗಿದೆ ಬೆಲೆನೂ ತುಂಬ ಚೆನ್ನಾಗಿದೆ ನಾನು ತೆಗೆದೆ ಸೋ ನಾನು ಅನ್ಕೊಂಡೆ ನಾವು ನೋಡೋ ಪಿಚ್ಚರ್ ಬೇರೆ ಇರುತ್ತಾ ಇಲ್ಲ ಮನೆಗೆ ಡೆಲ್ವರಿ ಮಾಡೋವಾಗ ಬೇರೆ ಥರ ಇರುತ್ತಾ ಅಂತ ಟ್ರೈ ಮಾಡಿ ನೋಡೋಣ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ನಾನು ನೋಡಿದ್ದ ಕಲರು ನಾನು ನೋಡಿದ ಡಿಸೈನೆ ನನಗೆ ಹೋಮ್ ಡೆಲ್ವರಿ ಮಾಡೋವಾಗ ಸೇಮ್ ಅದೇ ಥರ ಇತ್ತು ಪ್ರೈಸ್ನೂ ತುಂಬ ಕಮ್ಮಿಯಾಗಿತ್ತು ಸೊ ನನಗೆ ತುಂಬಾ ಇಷ್ಟ ಆಯಿತು ಹಾಂ ಒಂದು ವಾರವರೆಗೂ ಡೆಲ್ವರಿಗೆ ಒಂದು ವಾರ ಕೊಡ್ತೀವಿ ಹೋಮ್ ಡೆಲ್ವರಿಗೆ ಅಂತಂದರು ಆದರೆ ಮೂರು ದಿನದಲ್ಲೇ ನನಗೆ ಹೋಮ್ ಡೆಲ್ವರಿ ಮಾಡಿಬಿಟ್ರು ತುಂಬಾ ಚೆನ್ನಾಗಿದೆ ಎಕ್ಷ್ಟ್ರಾ ಕಾಸ್ಟ್ ಯಾವುದು ತೆಗಿಲಿಲ್ಲ ಅದೇ ಥರ ಏನು ಇಷ್ಟ ಆಗಿಲ್ಲ ಅಂದರೆ ಕೂಡ ವಾಪಸ್ ತೆಗೆಯುವ ತಗೋತಾರೆ ಬೇಗನೆ ಅದುಕ್ಕೆ ತಕ್ಕಂಗೆ ರೀಫಂಡು ಮಾಡ್ತಾರೆ ಸೊ ನನಗೆ ಆ ಸಾರೀಸ್ ಇಷ್ಟ ಆಯಿತು ನಾನು ಈಗ ಎಲ್ರುಗು ಸಜೆಶ್ಟ್ ಮಾಡ್ತಾಯಿದ್ದೀನಿ ಮೀಸೊ ಮೀಶೋಗೆ ತುಂಬ ಚೆನ್ನಾಗಿದೆ ಸಾರೀಸ್ ಅಂದ್ರೆ ಎಲ್ಲಾ ಹೆಣ್ಣುಮಕ್ಳಗು ಇಷ್ಟಾ ಅಲ್ವಾ ಸೊ ನೀವು ಟ್ರೈ ಮಾಡ್ಬೋದು ಥ್ಯಾಂಕ್ ಯು